ನಮ್ಮ ಚಿತ್ರದುರ್ಗದಲ್ಲಿ ಪ್ರವಾಸಿಗರು ತುಂಬ ಜನ ಬರ್ತನೇ ಇರ್ತಾರೆ ಯಾಕಂದರೆ ಇಲ್ಲಿ ಫೇಮಸ್ಸು ಐತಿಹಾಸಿಕ ಕೋಟೆ ಇದೆ ಸೊ ಪ್ರವಾಸಿಗರು ತುಂಬ ಬರೋದರಿಂದ ತುಂಬ ಹೋಟೆಲ್ಸ್ಗಳು ತುಂಬ ಚೆನ್ನಾಗಿದಾವೆ ಇಲ್ಲಿ ಫೇಮಸ್ ಅಂತ ಅಂದರೆ ಮಸಾಲೆ ದೋಸೆ ತುಂಬ ಚೆನ್ನಾಗಿ ಸಿಗುತ್ತೆ ಅದು ಲಕ್ಷ್ಮೀ ಟಿಫನ್ ರೂಮ್ ಅಂತ ಒಂದು ಹೋಟೆಲ್ ಇದೆ ಅಲ್ಲೂ ತುಂಬ ಚೆನ್ನಾಗಿ ಸಿಗುತ್ತೆ ಅದು ಬಿಟ್ಟರೆ ಚನ್ನಗಿರಿ ಓಟೆಲ್ ಅಂತ ಇದೆ ಅಲ್ಲೂ ತುಂಬ ಚೆನ್ನಾಗಿ ಸಿಗುತ್ತೆ ಮು ಈ ಎಲ್ಲ ದೊಡ್ಡ ದೊಡ್ಡ ಫಿಲಮ್ ಆ್ಯಕ್ಟರ್ಸ್ ಶೂಟಿಂಗು ಅದಕ್ಕೆ ಇದಕ್ಕೆ ಅಂತ ಎಲ್ಲ ಬಂದರೆ ತುಂಬ ಜನ ಇದು ಚನ್ನಗಿರಿ ಹೋಟೆಲ್ಗೆ ತುಂಬ ಜನ ಅವಾಗಿನ ಕಾಲದಿಂದ ರಾಜಕುಮಾರ್ ಕಾಲದಿಂದನೂ ತುಂಬ ಜನ ಚನ್ನಗಿರಿ ಓಟೆಲ್ಗೇ ಬ ಹೋಗ್ತಾರೆ ಮಸಾಲೆ ದೋಸೆ ತಿನ್ನೋಕ್ಕೆ ಅದು ಬಿಟ್ಟರೆ ಇಲ್ಲಿ ಮೈಸೂರ್ ಕೆಫೆಯಲ್ಲಿ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ಅದು ಬಿಟ್ಟರೆ ನಮ್ಮ ನಮ್ಮ ಕಡೆ ಎಲ್ಲ ನಾರ್ಮಲ್ಲಾಗಿ ರಾಗಿ ಮುದ್ದೆ ಜೋಳದ ರೊಟ್ಟಿ ಎಲ್ಲ ಥರನೂ ಎಲ್ಲ ಥರ ಅಡಿಗೆನೂ ಮಾಡ್ತಾರೆ ಮ ಯಾಕಂದರೆ ನಮ್ಮದು ಮಧ್ಯ ಕರ್ನಾಟಕ ಆಗಿರೋದರಿಂದ ನಮ್ಮದು ನಾರ್ತ್ ಕರ್ನಾಟಕಗೂ ಸೌತ್ ಫುಡ್ಡು ಎಲ್ಲನೂ ಸ್ವಲ್ಪ ಮರ್ಜ್ ಆಗಿರೋದ್ರಿಂದ ಸೊ ಎಲ್ಲ ಥರ ಅಡಿಗೆನೂ ನಮ್ಮ ಕಡೆ ತುಂಬ ಚೆನ್ನಾಗೇ ಮಾಡ್ತಾರೆ ಅದು ಬಿಟ್ಟರೆ ನಮ್ಮದ್ರಲ್ಲಿ ಈವ್ನಿಂಗ್ ಸ್ನಾಕ್ಸು ಮಿರ್ಚಿ ಮಂಡಕ್ಕಿ ತುಂಬ ಚೆನ್ನಾಗಿರುತ್ತೆ ಮೆಣ್ಸಿನಕಾಯಿ ಮಿರ್ಚಿ ಮಂಡಕ್ಕಿ ತುಂಬ ಶಾಪ್ಗಳು ತುಂಬ ಇದ್ದಾವೆ ಅದು ಬಿಟ್ಟರೆ ಇಲ್ಲಿ ನಮ್ಮ ಕಡೆ ನಾರ್ಮಲ್ಲಾಗಿ ಮನೆಗಳಲ್ಲಿ ಇಡ್ಲಿ ಪೂರಿ ಚಿತ್ರಾನ್ನ ಪುಳಿಯೋಗರೆ ಉಪ್ಪಿಟ್ಟು ಚೌಚೌ ಭಾತ್ ಈ ಥರ ಎಲ್ಲ ನಾರ್ಮಲ್ ಐಟಮ್ಸು ಮನೆಗೆ ಮಾಡ್ತನೇ ಇರ್ತಾರೆ ನಮ್ದ್ರಲ್ಲಿ ಫೇಮಸ್ ಅಂತಂದರೆ ಅದೇ ಮಸಾಲೆ ದೋಸೆ ಒಂದು ತುಂಬ ಫೇಮಸ್ಸು ಅದು ಬಿಟ್ಟರೆ ಇಡ್ಲಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನನಗೆ ತುಂಬ ಇಷ್ಟ ಬಂದು ಬಿಟ್ಟು ಅದೇ ಚನ್ನಗಿರಿ ಓಟಲ್ದು ಮಸಾಲೆ ದೋಸೆ ತುಂಬ ಇಷ್ಟ ಯಾಕಂದರೆ ಅದು ತುಂಬ ಹಳೆಯ ಹೋಟಲು ತುಂಬ ವರ್ಷ್ಗಳಿಂದನೂ ನಡ್ಸ್ಕೊಂಡು ಬಂದಿದ್ದಾರೆ ಆ ಹೋಟಲ್ನ ಅದು ಬಿಟ್ಟರೆ ಮೈಸೂರ್ ಕೆಫೆನೂ ಅಷ್ಟೇ ಮೈಸೂರು ಕೆಫೆನೂ ತುಂಬ ಹಳೆಯ ಹೋಟಲ್ಲು ಇದು ಬಿಟ್ಟರೆ ಅಷ್ಟೇ